ಆಲೋ ಮೇಡಮ್ ನಿಮ್ಮದು ವಿವೇಕಾನಂದ ಕಾಲೇಜಾ ಮೇಡಮ್ ನಾವು ಕೊತ್ನೂರಿಂದ ಬಂದು ಬೆಂಗಳೂರಿಗೆ ನಮ್ಮ ಮಗಳನ್ನ ನಿಮ್ಮ ಕಾಲೇಜಿಗೆ ಸೇರಿಸ್ಬೇಕು ಅಂದ್ಕೊಂಡಿದ್ದೀವಿ ಪೇಪರ್ ಅಡ್ವರ್ಟೈಸ್ಮೆಂಟಲ್ಲಿ ಮತ್ತು ನಮ್ಮ ಫ್ರೆಂಡ್ಸ್ ಮಕ್ಕಳನೆಲ್ಲ ನಿಮ್ಮ ಕಾಲೇಜಿಗೆ ಸೇರಿಸಿದ್ರು ಅದಕ್ಕೆ ನಿಮ್ಮ ಕಾಲೇಜಲ್ಲಿ ಅಡ್ಮಿಶನ್ ಮಾಡ್ಸೋಣ ಅಂತಿದ್ದೀವಿ ನೈನ್ಟಿ ಫೈವ್ ಪರ್ಸೆಂಟ್ ಡಿಸ್ಟಿಂಕ್ಷನ್ನಲ್ಲಿ ಬಂದಿದ್ದಾರೆ ಅದಕ್ಕೆ ನಿಮ್ಮ ಕಾಲೇಜಲ್ಲಿ ಏನೇನು ವ್ಯವಸ್ಥೆ ಇದೆ ಅಂತ ನಮ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಮೇಡಮ್ ಅದಕ್ಕೆ ಕಾಲ್ ಮಾಡಿ ತಿಳ್ಕೊಳ್ಳೋಣ ಅಂತಂತ ನಿಮ್ಮ ಫೋನ್ ನಂಬರ್ ತೊಗೊಂಡು ಮಾತಾಡ್ತ ಇದ್ದೀವಿ ನಿಮ್ಮ ಕಾಲೇಜ್ ಬಗ್ಗೆ ಹೇಳ್ತಿರಾ ನೀವು ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ

ಹ್ಞೂ

ಇಲ್ಲ ಮೇಡಮ್ ನಮಗೆ ತುಂಬ ದೂರ ಆಗುತ್ತೆ ಹೋಗಿ ಬಂದು ಮಾಡೋಕ್ಕಾಗಲ್ಲ ಅದಕ್ಕೆ ಏನಾದರು ಪಿ ಜಿ ಥರದ ಆಸ್ಟೆಲ್ ಪೆಸಿಲಿಟಿಸು ಮತ್ತೆ ಊಟದ ಅರೆಂಜ್ಮೆಂಟ್ಸು ಎಲ್ಲಾ ನಿಮ್ಮ ಕಾಲೇಜಲ್ಲೆ ಇದ್ದರೆ ಎಲ್ಲ ಅಲ್ಲೆ ಸೇರ್ಸಿ ಬಿಡೋಣ ಅಂದ್ಕೊಂಡಿದ್ದೀವಿ ಫೀಸೆಲ್ಲ ಯಾವ ಥರ ಮೇಡಮ್ ಒಂದೇ ಸಲ ಕಟ್ಟಬೇಕಾ ಇಲ್ಲ ಇನ್ಸ್ಟಾಲ್ಮೆಂಟಲ್ಲಿ ರೂಪದಲ್ಲಾದರು ಮೂರು ತಿಂಗ್ಳಿಗ್ ಒಂದ್ಸಲ ಕಟ್ಟೋದೇನಾದರು ಇದೆಯಾ ಯಾವ ಥರ ಅಂತ ಹೇಳಿದ್ರೆ ನಮಗು ಅನುಕೂಲ ಆಗತ್ತಲ್ಲವಾ ಒಂದೇ ಸಲ ಕಟ್ಟೋದು ಅಂದರೆ ಎರಡದ್ದು ಕಷ್ಟ ಆಗುತ್ತೆ ಮತ್ತು ವ್ಯಾನ್ ಫೆಸಿಲಿಟೀಸ್ ಏನಾದರು ಇದೆಯಾ ಅಂತ ಎಲ್ಲ ಸ್ವಲ್ಪ ಹೇಳ್ಬೇಕು ಮೇಡಮ್ ನೀವು

ಹ್ಞೂ

ಸರಿ ಮೇಡಮ್ ಸರಿ ಬರ್ತೀವಿ ಬಿಡಿ ಅಲ್ಲೆ ಮಾತನಾಡ್ತಿವಿ ಮೇಡಮ್